ಆವ್ ಆವು ನನ್ನದೇ ಕೈ ಮೂಳೆ ಮುರಿತವಾಗಿದೆ ನಾನೇ ಬಿದ್ದು ನನ್ನ ಕೈ ಮೂಳೆ ಮುರಿತವಾಗಿ ಒಂದು ಒಂದು ತಿಂಗಳವರೆಗೆ ಆಸ್ಪತ್ರೆಯಲ್ಲೆ ಇದ್ದೆ ಎಜೆಯಲ್ಲಿ ಮೂರು ತಿಂಗಳು ಆಸ್ಪತ್ರೆಯಲ್ಲಿ ನಾನು ಮೂಳು ಮೂ ನನ್ನ ಕೈಯ ಮೂಳೆ ಮುರಿತವಾಗಿ ಹದಿನೈದು ದಿವಸ ಆಪ್ರೇಷನ್ಗೋಸ್ಕರ ಹದಿನೈದು ದಿವಸ ಆಸ್ಪಿಟಲ್ ಅಲ್ಲಿ ಈಗ ಪುನಃ ಮಾಡ್ಬೇಕಂದರೆ ಸರಿ ಮಾಡ್ಬೇಕಾದರೆ ಅದಕ್ಕೆ ಪುನಃ ಫಿಝಿಯೋತೆರಪಿ ಫಿಝಿಯೋತೆರಪಿಗೆ ಮೂರು ತಿಂಗಳು ಆರು ತಿಂಗಳು ಫಿಝಿಯೋತೆರಪಿ ಮಾಡಿಸಿದ್ದಾರೆ ಆಮೇಲೆ ಆರು ತಿಂಗಳು ಫಿಝಿಯೋತೆರಪಿ ಮಾಡಿಸಿ ಅದು ಆದ್ಮೇಲೆ ಈಗ ಕೈಗೆ ಸ್ಟೀಲ್ ಪ್ಲೇಟ್ ಆಕಿ ಚಿಕಿತ್ಸೆ ಮಾಡಿಸಿದ್ದಾರೆ ಚೇತರಿಕೆ ಪ್ರಕ್ರಿಯೆ ಹೇಗಿರ್ತದೆ ಅಂದರೆ ಈಗ ಅಷ್ಟೊಂದು ಏನಿಲ್ಲ ಮುಂಚಿನಾಗೆ ಕೆಲಸ ಮಾಡಲ್ಲಿಕ್ಕೆ ಆಗುದಿಲ್ಲ ಈಗ ಸ್ವಲ್ಪ ಮುಂಚಿನಾಗೆ ಕೆಲಸ ಮಾಡಲ್ಲಿಕ್ಕೆ ಆಗುದಿಲ್ಲ ಮುಂಚೆ ಆದರೆ ಒಂದು ಕೆಲಸ ಮಾಡಬೌದಿತ್ತು ಈಗ ಅದನ್ನು ಇದು ಆಗಾಗ ಮೂಳೆ ಕೈ ನೋವು ಬರ್ತದೆ ಕೈಯಲ್ಲಿ ನೋವು ಬರ್ತದೆ ಕೈ ನೋವು ಇರ್ತದೆ ಮತ್ತು ಕೆಲಸ ಎಲ್ಲ ತನ್ನಷ್ಟಕ್ಕೆ ಕೈಯಲ್ಲಿ ಅವು ಈಗ ನೋವು ನೋವು ಉಂಟಾಗಿ ಕಂಪನ ಶುರುವಾಗ್ತದೆ ಬೋಲ್ಟ್ಗೆ ಏನಾದರೂ ತಾಗಿದಾಗ ಆಗ್ತದೆ ಏನಂತ ಗೊತ್ತಾಗುದಿಲ್ಲ ಹಂಗೆ ಹಂಗೆ ನಾನು ಬಿದ್ದು ಸ ನನ್ನ ಕಾಲು ಸಾ ಫ್ಲ್ಯಾಕ್ಚರ್ ಆಗಿತ್ತು ಫ್ಲ್ಯಾಕ್ಚರ್ ಫ್ಲ್ಯಾಕ್ಚರ್ ಆಗಿ ಅದು ಸ ಹಾಗೆ ಅದು ಕೈಗೆ ಮನೆ ಸರ ಹಾಕಿ ಅಲ್ಲೇ ಒಂದು ತಿಂಗಳು ತೇಜಸ್ವಿ ಆಸ್ಪತ್ರೆ ಈಗ ಕಾಲು ಸ್ವಲ್ಪ ಸರಿ ಹಾಕಿ ಪ್ಲಾಸ್ಟರ್ ಎಲ್ಲ ಹಾಕಿ ಈಗೊಂದು ತಿಂಗಳು ಒಂದು ವಾರ ತಿಂಗಳು ಮನೆಯಲ್ಲೇ ಆಚೆ ಈಚೆ ಸುತ್ತಾಡಲ್ಲಿಕ್ಕೆಲ್ಲ ವಾಕರ್ ತೆಗೆದುಕೊಂಡು ಆಚೆ ಈಚೆ ಹೋಗ್ತಿದ್ದೆ ಈಗ ಸರಿಯಾಗಿ ನಡೆತ್ತಿದ್ದೇನೆ ಈಗ ಸ್ವಲ್ಪ ಕಾಲು ಜಾಸ್ತಿ ನೋವು ಉಂಟು ಅದರು ಸಾ ಫಿಝಿಯೋತೆರಪ್ ಮಾಡಿ ಈಗ ಇದರಲ್ಲಿ ಇದ್ದೇನೆ ನಡಿತಾ ಉಂಟು ಅಲ್ಲಿ ಫಿಝಿಯೋತೆರಪಿಯಲ್ಲಿ ಜಾಸ್ತಿಯಾಗಿ ಮಂಗಳೂರಿನ ಎಜೆ ಆಸ್ಪಿಟಲ್ ಅಲ್ಲಿ ಝಿಯೋತೆರಪಿ ಜಾಸ್ತಿ ಹಾಗೆ ಮಂಗಳೂರು ಎಜೆಯಲ್ಲಿ ಫಿಝಿಯೋತೆರಪಿಗೆ ಒಂದು ಸ್ವಲ್ಪ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಅದೇ ಮೇಣದ ಬತ್ತಿಯಲ್ಲಿ ಏನು ನಮಗೆ ಫಿಸಿಯೋಥೆರಫಿಯಲ್ಲಿ ಏನು ಮಾಡಿ ಕೊಡ್ತಾರೆ ನಡೀತದೆ ಮತ್ತು ಯಾವಾಗಂತ ಹೇಳಿದ್ರೆ ನನ್ನದು ಆಪ್ರೇಷನ್ ಆದವರು ಹೇಳಿದ್ದಾರೆ ಈಗ ಒಂದು ವರ್ಷ ಮಟ್ಟ ಅದನ್ನು ಏನು ಮುಟ್ಲಿಕ್ಕಿಲ್ಲ ಈಗ ನನಗೆ ಎರಡು ವರ್ಷ ಆಗ್ತದೆ ಆದರೆ ಮೊನ್ನೆ ಹೋಗಿ ಹೇಳಿದಾಗ ಅದು ತೆಗಿಲಿಕ್ಕಿಲ್ಲ ಪ್ಲೇಟ್ ತೆಗಿಲಿಕ್ಕೆ ಆಗುದಿಲ್ಲ ನೀವು ವಯಸ್ಸಾದರಿಂದ ನಿಮಗೆ ಅದು ಜೋಡಣೆ ಆಗುದಿಲ್ಲ ಅದಕ್ಕೋಸ್ಕರ ಪ್ಲೇಟ್ ಅನ್ನು ತೆಗಿಬಾರದು ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಮೊನ್ನೆ ಒಂದೊಂದು ಸಲ ಹೇಳ್ತಾರೆ ಇನ್ನೂ ಇನ್ನೊಂದು ಸಲ ನೋಡ್ವ ನೋಡಿ ಆಮೇಲೆ ಅದಕ್ಕೆ ಏನಾದರು ಬೇಕಾದರೆ ಏನು ಪ್ರಕ್ರಿಯೆಯನ್ನು ಮಾಡುವ ಹಂಗೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ವಿಷಯವನ್ನು ಎಂತಂಥ ನನಗೆ ಅರ್ಥ ಆಗುದಿಲ್ಲ ಹೀಗೆ ಆಗಾಗ ನೋವು ನೋವು ಆಗ್ತಾ ಉಂಟು ಆದರೆ ಮುಲಾಮು ಎಲ್ಲ ಕೊಟ್ಟಿದ್ದಾರೆ ಮುಲಾಮು ಎಲ್ಲ ಕೊಟ್ಟಿದ್ದಾರೆ ನಾವು ಕೇಳ್ತಾ ಉಂಟು ಏನು ಏಳೋದು ಅಂತ ಕೆಲವು ಸಲ ನೋವು ಜೋರು ಆಗ್ತದೆ ಕೆಲವು ಸಲ ನೋವು ಕಮ್ಮಿ ಆಗ್ತದೆ ಉಂಟು ಅದರಿಂದ ಆಸ್ಪತ್ರೆ ವಿಷಯವನ್ನು ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ ಈ ವಿಷಯದಲ್ಲಿ ಅದರಿಂದ ನಾನು ನನ್ನ ಜೀವನದಲ್ಲಿ ಇದು ನನಗೆ ಒಂದು ಬಾರಿ ದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ ಕೈ ಕಾಲು ನೋವು ಇದು ಬಿದ್ದು ಎರಡು ಸಲ ಬಿದ್ದು ಕೈ ಕಾಲು ನೋವು ಇದಾಗಿ ಬಾರಿ ಜೀವನದಲ್ಲಿ ಭಾರಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಡಿಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಕೆಲವು ಸಲ ಕೆಲವು ಸಲ ಏನು ಇರುವುದಿಲ್ಲ ಕೆಲವು ಸಲ ನೋವು ಜಾಸ್ತಿ ಆಗ್ತದೆ ಏನು ಮಾಡುವುದು ಅಂತ ಗೊತ್ತಾಗುದಿಲ್ಲ ನನಗೆ ಆ ವಿಷಯದಲ್ಲಿ ನಾನೀಗ ಏನು ಹೇಳುದು ಆಸ್ತಿ ಬಂಗಾರದ ಮೂಳೆ ಮುರಿತದ ವಿಷಯ ನನಗೆ ಆಗುದಿಲ್ಲ ಮತ್ತು ಚಿಕಿತ್ಸೆಯಿಂದ ನಾನು ಈಗ ಇಂಪ್ರೂವ್ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೇನೆ ಆದ್ದರಿಂದ ನಾನು ಈ ಡಾಕ್ಟ್ರಿಗೆ ತ್ಯಾಂಕ್ಸ್ ಹೇಳ್ಬೇಕು ಅಲ್ಲದೆ ಮತ್ತೇನು ಹೇಳ್ಲಿಕ್ಕೆ ಆಗುದಿಲ್ಲ ಆದರು ಸಾ ನಡಿತೇನೆ ಇದ್ದೇನೆ ಹೋಗ್ತದೆ ಆಚೆ ಇದು ಮಾಡಬೇಕು ಅಂತ ಆಸೆ ಉಂಟು ಆದರೆ ನೋವು ನಡಿಬೇಕು ಅಂತ ಸ ಆಸೆ ಉಂಟು ನೋವು ಜಾಸ್ತಿ ಆಗಿ ನಡಿಲಿಕ್ಕೆಲ್ಲ ಆಗುದಿಲ್ಲ ಆದರೆ ನಡಿತೇನೆ ಏನಾದರು ಆಸ್ಪತ್ರೆ ಟ್ರೀಟ್ಮೆಂಟ್ ಇನ್ನು ನೋಡಬೇಕು ಏನಾದರು ಯೋಗ ಈಗ ಏನಾದರು ಮಾಡಿ ಏನಾದರು ಏನಾದರು ಮಾಡಿ ಏನಾದರು ಸ್ವಲ್ಪಾದರು ಏನಾದರು ಮಾಡಿ ಸುಧಾರಿಸ್ಬೇಕು ಅಂತ ಅಂತ ಆಲೋಚನೆ ಮಾಡ್ತಾ ಇರ್ತೀನಿ ಆದ್ದರಿಂದ ಅದು ಅವರು ಒಂದು ಆಗಬೇಕು ಅಂತ ಏನಾದರು ಮಾಡಬೇಕು ಇಲ್ಲಾದರೆ ಆಗಾಗ ಕಾಲುಗಳಿಗೆ ನೋವು ಬೀಳ್ತಾ ಇರ್ತದೆ ಕಾಲು ಸಾ ಹಾಗೆ ನೋವು ಬೀಳ್ತಾ ಇರ್ತದೆ ಏನಾದರು ಮಾಡುದೆಂತ ಗೊತ್ತಾಗುದಿಲ್ಲ ಎಲ್ಲು ಆಸ್ಪತ್ರೆಯಲ್ಲಿ ಮೊನ್ನೆ ಒಂದ್ಸಲ ಡಾಕ್ಟರ್ ಟ್ರೀಟ್ಮೆಂಟ್ಗೆ ಹೋಗಿದ್ದೆ ಟ್ರೀಟ್ಮೆಂಟಿನ ಡಾಕ್ಟರ್ ಹೇಳಿದ್ರು ಇನ್ನೊಂದು ವಾರ ಬಿಟ್ಟು ಬನ್ನಿ ಮತ್ತು ನೋಡ್ವಂತ ಏನಾದರು ಎಕ್ಸ್ರೇ ಎಲ್ಲ ಮಾಡಿ ನೋಡ್ವ ಏನಾಗ್ತದೆ ಆಗೂದಾದರೆ ತೆಗೆಯುವ ಅಂತ ಆ ವಿಷಯವಾಗಿ ನಾನು ಇವತ್ತು ಇಲ್ಲಿ ಮಾತಾಡುವುದು ಮಾತಾಡಬೇಕಂತ ಇದ್ದೇನೆ ನೋಡಬೇಕು ಏನಾಗ್ತದೆ ಅಂತ ಗೊತ್ತಿಲ್ಲ